ಸರ್ಕಾರಿ ಸ್ಕೀಮ್ಗಳ ಅಡಿಯಲ್ಲಿ ಒದಗಿಸುವ ವೈದ್ಯಕೀಯ ಸೇವೆಯು ಅತ್ಯುತ್ತಮವಾಗಿ ಇರುತ್ತದೆ ಸರ್ಕಾರಿ ಆಸ್ಪತ್ರೆಗೆ ಹೋಗುವುದಕ್ಕೆ ನಾನು ಇಚ್ಛಿಸುತ್ತೇನೆ ಖಾಸಗಿ ಆಸ್ಪತ್ರೆಗಳಲ್ಲಿ ಬೆಲೆ ದುಬಾರಿ ಆಗಿರುತ್ತದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಲೆಯು ಬಡವರ ಸ್ನೇಹಿಯಾಗಿರುತ್ತದೆ ಬಡವರು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗುತ್ತಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒದಗಿಸಿ ಕೊಡುವ ಸೌಲಭ್ಯಗಳು ಅತ್ಯಂತ ಗುಣಮಟ್ಟದ್ದಾಗಿರುತ್ತದೆ